ನಮ್ಮ ಬಳಿ ನೆಚ್ಚಿನ ಪುಸ್ತಕಗಳು ಸುಮಾರು ಇದ್ದಾವೆ ಅದರಲ್ಲಿಯೂ ಕೂಡ ನಾವು ಆಸಕ್ತಿಯಿಂದ ಖುಷಿಯಿಂದ ಓದುವ ವಿಷಯಗಳು ಯಾವುವು ಎಂದರೆ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸು ನಾಲ್ಕನೇ ತರಗತಿಯ ಒಂದು ಪುಸ್ತಕಗಳು ಖುಷಿಯಿಂದ ಓದುವಂಥದ್ದಾಗಿದೆ ಏಕೆಂದರೆ ಅದರಲ್ಲಿಯೂ ಚಿತ್ರಗಳು ಬಹಳ ಸುಂದರವಾಗಿ ಬಿಡಿಸಿರುತ್ತಾರೆ ಬಹಳ ಸುಂದರವಾಗಿ ವರ್ಣನೆ ಇರ್ತದೆ ಅದೇ ರೀತಿಯಾಗಿ ಬಹಳ ಅಚ್ಚುಕಟ್ಟಾಗಿ ಅರ್ಥೈಸುವಂತೆ ಆ ಒಂದು ಪುಸ್ತಕದಲ್ಲಿ ಓದುವುದಕ್ಕೆ ಅನುಕೂಲವಾಗಿರ್ತದೆ ನಮ್ಮ ಇಷ್ಟವಾದ ಒಂದು ಪುಸ್ತಕಗಳು ಇಂಥದ್ದಾಗಿದೆ ಆದರೆ ನಮಗೆ ಪ್ರಸ್ತುತ ಭೂಗೋಳ ಶಾಸ್ತ್ರದಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಉಂಟು ಮಾಡುತ್ತದೆ ಅನೇಕ ರೀತಿಯಾದಂತಹ ಪುಸ್ತಕಗಳು ನಮ್ಮ ಬಳಿ ಇವೆ